ಈಗಿನ ರಾಜ್ಯ ಸಾರಿಗೆ ವ್ಯವಸ್ಥೆ ಗುಣಮಟ್ಟ ತುಂಬ ಚೆನ್ನಾಗಿದೆ ಯಾಕಂದ್ರೆ ಈಗಿನ ಬಡವರೂ ಹಿಡ್ಕೊಂಡು ಶ್ರೀಮಂತರು ಕೂಡ ಎಲ್ಲ ಕಡೆ ಇಡೀ ಕರ್ನಾಟಕ ತುಂಬ ಪ್ರವಾಸವನ್ನು ಮಾಡ್ಬೌದು ಮತ್ತು ಬಡವರಿಗಂತೂ ತುಂಬ ಅನುಕೂಲ ಆಗೆದ ಇದರ್ದಿಂದ ಅವರು ದೇವಸ್ಥಾನಗಳು ಪ್ರವಾಸಿ ತಾಣಗಳೂ ನೋಡಕ್ಕೆ ತುಂಬ ಅನುಕೂಲಾಗ್ಯದ ಇದು ಅಲ್ಲದೆ ವಿದ್ಯಾರ್ಥಿಗಳಿಗೂ ಕೂಡ ತುಂಬ ಸಹಾಯಾಗ್ಯದ ಬಸ್ಸಿನಾಗ ಹಣ ಇದ್ದೋರು ಮಾತ್ರ ಇದನ್ನ ಬಸ್ಸಿಗೆ ರೊಕ್ಕ ಎಲ್ಲಿ ಹಾಕರಿ ಹೇಗ್ ಕಳ್ಸರಿ ಅಂತಂದು ವಿಚಾರ ಹಾಕ್ತರು ಆದ್ರೆ ತಂದೆ ತಾಯಿಗಳು ರಾಜ್ಯ ಸರ್ಕಾರ ಬಸ್ಸಿನ ವ್ಯವಸ್ಥೆಯೊಂದು ಫ್ರೀ ಮಾಡಿ ಮಕ್ಕಳ ಎಜುಕೋಶನ್ ಕೂಡ ಒಂದು ರೀತಿ ಸಹಾಯವನ್ನ ಮಾಡ್ಯದ ಇದರಿಂದ ಎಲ್ಲ ಮ ವಿದ್ಯಾರ್ಥಿಗಳು ಹೆಣ್ಣು ಮಕ್ಳು ಕಾಲೇಜ್ಗೆ ಬಂದು ಎಲ್ಲ ವಿದ್ಯಾಸ ವಿದ್ಯಾಭ್ಯಾಸವನ್ನು ಮುಗಿಸುವಂಥ ವ್ಯವಸ್ಥೆಯನ್ನು ಮಾಡ್ಕೊಟ್ಟದ ಅಲ್ಲದೆ ಎಲ್ಲರೂ ನಾವು ಎಲ್ಲಿ ಹೊ ಬೇರರು ಎಲ್ಲಿ ಹೋಗಬೇಕು ಎಲ್ಲ ಬಸ್ಸಿಗೆ ರೊಕ್ಕ ಜಾಸ್ತಿ ಬೇಕು ಅಂತ ವಿಚಾರ ಹಾಕ್ತಿದ್ದರು ಆದ್ರೆ ಈ ಈಗೇನಾಗ್ಯದ ಒಂದು ಆಧಾರ್ ಕಾರ್ಡ್ ತಗೊಂಡು ಹೋಗಿ ತೋರಿಸಿ ಎಲ್ಲ ಕಡೆ ಬೇರೆ ಬೇರೆ ಊರಿಗೆ ಹೋಗ್ಬೋದು ಆದ್ರೆ ಹಣದ ವ್ಯ ವಿಚಾರ ಹಾಕೋರು ಕೂಡ ಏನಾಗ್ಯದ ಈಗಿನದು ಪ್ರವಾಸ ಮಾಡಕ್ಕೆ ಯಾರನ್ನೂ ಹೆದರ್ತಾಯಿಲ್ಲ ಮೊದಲೇನಿತ್ತು ಅಂದ್ರೆ ಹಣ ಇದ್ದೋರು ಮಾತ್ರ ಏನು ಮಾಡ್ತಾ ಇದ್ದರು ಪ್ರವಾಸವನ್ನು ಮಾಡ್ಬೇ ಮಾಡ್ತಾ ಇದ್ದರು ಹಣಕ್ಕೆ ಬಡವ್ರು ಹಣಕ್ಕೆ ವಿಚಾರ ಮಾಡ್ತಾ ಇದ್ದರು ಆದರೆ ಈಗ ಸರ್ಕಾರ ರಾಜ್ಯ ಸರ್ಕಾರ ಏನು ಮಾಡ್ದ ಎಲ್ಲರಿಗೂ ಒಂದು ರೀತಿ ಒಳ್ಳೆಯ ವ್ಯವಸ್ಥೆಯನ್ನು ಹೆಣ್ಣುಮಕ್ಕ್ಳಿಗೆ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿಕೊಟ್ಟದ ಅಂತ ಹೇಳಕ್ಕೆ ಇಷ್ಟಪಡ್ತೆನೆ ನಾನು ಅಲ್ಲದೆ ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಲಾಕ್ಕ ಹಣ ಭಾಳ ಹತ್ತ ಭಾಳ ಬೇಕಾಗಿ ಬ ಭಾಳ ಬೇಕಾಗ್ತಾಯಿತ್ತು ಆದ್ರೆ ಇನ್ನೇನಾತ್ತ ಈಗೆಲ್ಲ ಜನರು ಯಾರು ಭಿ ಹಣದ ವಿಚಾರ ಹಾಕಲ್ದೆ ಎಲ್ಲರೂ ಏನು ಮಾಡ್ತಾರೆ ಪ್ರವಾಸವನ್ನು ಮಾಡತಾರೆ ಅವರು ಬೆಂಗ್ಳೂರಿಗೋ ಧಾರವಾಡ ಬೆಂಗ್ ಮೈಸೂರು ಎಲ್ಲಿ ಹೋಗಬೇಕಾದ್ರು ಭಿ ಒಂದು ಒಂದು ರೀತಿ ಫ್ರೀಯಿಂದ ಐ ಈಗೇನದ ಸರ್ಕಾರ ಏನ್ಮಾಡದ ಒಂದು ಒಳ್ಳೆಯ ವ್ಯವಸ್ಥೆ ಮಾಡಿಕೊಟ್ಟದ ಯಕ್ಕಡೆ ಬೇಕು ಆಕ್ಕಡೆ ಪ್ರವಾಸ ಮಾಡ್ಬೋದು ಅಂತಂದು ಜನ್ರು ತಲೇಲಿ ಯೋಚನೆ ಮಾಡ್ತಾಯಿದ್ದರು ಇದರಿಂದ ಏನಾಗ್ಲತ್ತದ ಅವ್ರಿಗೆ ಭಾಳ ಅನುಕೂಲ ಆಗ್ಲತ್ತದ ಅಲ್ಲದೆ ಎಲ್ಲರೂ ಏನು ಮಾಡ್ತಾರೆ ಎಲ್ಲರೂ ಸರಿಯಾಗಿ ಸುವ್ಯವಸ್ಥಿತವಾಗಿ ಒಂದು ಪ್ರಯಾಣ ಮಾಡ್ಲತ್ತರ ಅದನ್ನ ಹೇಳಕ್ಕೆ ಇಷ್ಟ ಪಡ್ತಿನಿ ನಾನು ಕೂಡ ಏನು ಮಾಡಿದೆ ಬಸ್ಸಿನಾಗ ಫ್ರೀ ವ್ಯವಸ್ಥೆ ಫ್ರೀ ವ್ಯವಸ್ಥೆ ಮಾಡಿದ ಸಲುವಾಗಿ ನಾನು ಗುಲ್ಬರ್ಗಾಕ್ಕೆ ಹೋಗಿ ಗುಲ್ಬರ್ಗಾದಲ್ಲಿರುವ್ರೆಲ್ಲ ಪ್ರವಾಸಿ ತಾಣಗಳನ್ನು ನೋಡ್ಕೊಂಡು ಬಂದಿವೆ ಮತ್ತು ನಮ್ಮ ಮಕ್ಕಳು ಕೂಡ ನಮ್ಮ ಮಕ್ಕಳು ನಾವು ಎಲ್ಲರೂ ಕುಟುಂಬ ಸಹಿತವೂ ಹೋಗಿದ್ದೆವು ಹೋಗೆಲ್ಲ ನೋಡ್ಕೊಂಡು ಬಂದಿದ್ದೆವು ಇದರಿಂದ ಮಕ್ಕಳೂ ಕೂಡ ನಮ್ಮ ಮಕ್ಕಳೂ ಕೂಡ ಸಂತೋಷವನ್ನು ವ್ಯಕ್ತಪಡಿಸ್ಯಾರ ಮತ್ತು ಬೇರೆ ಬೇರೆ ಕಡೆ ಹೋಗಬೇಕಂತ ಭಿ ನಾವು ಏನ್ಮಾಡಿದ್ದೆವು ಯೋಜನೆನ ಹಾಕೊಂಡಿದ್ದೆವು ಮತ್ತೆಲ್ಲರೂ ನಮ್ಮ ಅಕ್ಕಪಕ್ಕದೋರು ಎಲ್ಲರೂ ಏನ್ಮಾಡಿದೇವು ಎಲ್ಲ ಒಂದೊಂದು ಸಮೀಪ ಸಮೀಪ ಇರುವ ದೇವಸ್ಥಾನಗಳಿಗೆಲ್ಲ ಹೋಗಿ ಹೋಗಿ ಭೇಟಿ ಮಾಡಿ ದರ್ಶನವನ್ನು ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಬಂದಿದ್ದೆವು ಇದರಿಂದ ಏನಾಗ್ಯದ ಎಲ್ಲರೂ ಒಂದು ರೀತಿ ಸಂತೋಷವನ್ನು ವ್ಯಕ್ತಪಡಿಸಿದ್ದೆವು ರಾಜ್ಯ ಸರ್ಕಾರ ಒಂದು ಪ್ರಯಾಣವನ್ನು ಫ್ರೀ ಮಾಡಿಕೊಟ್ಟು ಎಲ್ರಿಗೆ ಭಾಳ ಉಪಯೋಗವನ್ನು ಮಾಡ್ಯದ ಅಲ್ಲದೆ ಎಲ್ಲರೂ ಸಂತೋಷವನ್ನು ಕೂಡ ವ್ಯಕ್ತಪಡಿಸಿದ್ದೆವು ಇದೇ ರೀತಿ ಮುಂದೆ ಇದೇ ರೀತಿ ಇರ್ಲೆಂತ ನಾನು ಹೇಳಕ್ಕೆ ಇಷ್ಟಪಡ್ತೆನೆ